ನನ್ನ ಐ ಡಿ ಕಾರ್ಡ್ ಒಂದು ಕಳ್ದೊಯ್ತು ರೀ ನಾನು ನಿಮ್ಮ ಸ್ಟೂಡೆಂಟ್ ರೀ ಅದಕ್ಕೆ ಏನು ಮಾಡ್ಬೇಕು ರೀ ಹಾರ್ಡಿ ಕಾರ್ಡ್ ಐ ಡಿ ಕಾರ್ಡ್ ಬೇಕಾಗಿತ್ತು ರೀ ನಾವು ಹೀಗೆ ಬಸ್ನ್ಯಾಗ ರೀ ಕಾಲೇಜ್ಗೆ ಹೊಂಟಿದ್ದೀವಿ ರೀ ಬಸ್ನಾಗ ಕಳ್ಕೊಂಡಿದ್ದು ಹಾಂ ರೀ ಮತ್ತೆ ಹೆಂಗೆ ಮಾಡೋದು ರೀ ಹೋಗಾಕೆ ಬರ್ತೈತಿ ರೀ ಮಾಡಿ ಕೊಡ್ತೀರಿ ದಂಡ ಎಷ್ಟು ತುಂಬೇಕು ರೀ ಎರಡು ನೂರ ಐವತ್ತು ರೀ ಹ್ಞೂ ಹ್ಞೂ ಎರಡು ನೂರ ಐವತ್ತು ರೂಪಾಯಿ ತುಂಬಿದಾಗ ಕೊಡವ್ರಿ ಐ ಡಿ ಕಾರ್ಡ ಎಂದು ಬರ್ಬೇಕು ರೀ ಹ್ಞೂ ಹ್ಞೂ ಆಯ್ತು ಆಯ್ತು ರೀ ಬರ್ತೀವಿ ತಗೋ